ಹಲೋ ಸರ್ ಭವಾನಿ ರೆಸ್ಟೋರೆಂಟಾ ನನ್ನಹೆಸ್ರು ಕಲಾವತಿ ಅಂತ ನಾವು ಕನಕ ನಗರದಿಂದ ಮಾತಾಡ್ತ ಇದಿನಿ ನಮ್ಮಮನೆ ಇರೋದು ಫೋರ್ಥ್ ಫ್ಲೋರಲ್ಲಿ ನಾವು ಇವಾಗ ವಾಡ್ ಊಟ ಆರ್ಡರ್ ಮಾಡಿದ್ರಿ ನಿಮ್ಮ ಡೆಲ್ವರಿ ಬಾಯ್ ಬಂದಿದ್ರು ಗ್ರೌಂಡ್ ಫ್ಲೋರಲ್ಲೇ ನಿಂತ್ಕೊಂಡ್ ಫೋನ್ ಮಾಡಿದ್ರು ಆರ್ಡರ್ ಬಂದಿದೆ ತೊಗೊಂಡೋಗ್ರಿ ಅಂತ ಹೇಳಿದ್ರು ನಾವು ಹೇಳದ್ರಿ ಮೇಲೆ ತಂದು ಕೊಡಿರಿ ಇಲ್ಲ ಇಲ್ಲ ನಾವು ಮೇಲೆ ಬರೋಕ್ಕಾಗಲ್ಲ ನೀವೇ ಬಂದು ತೊಗೊಂಡೋಗ್ರಿ ಅಂತೇಳಿದ್ರು ಇಲ್ಲ ಅವಾಗ ನಾನು ಹೇಳಿದೆ ಮಂಡಿ ನೋವಿದೆ ನನ್ನ ಕೈಯಲ್ಲಿ ಕೆಳಗಡೆ ಬರೋಕ್ಕಾಗಲ್ಲ ನೀವೇ ತಂದುಕೊಡ್ರಿ ಅಂತೇಳಿದೆ ಇಲ್ಲ ಅವರು ಇಲ್ಲ ಹಂಗೆಲ್ಲ ಆಗೋಲ್ಲ ತುಂಬ ಹೊತ್ತು ಕೆಳಗಡೆ ನಿಂತ್ಕೊಂಡು ಮಾತಾಡಿದ್ರು ಏನೇನೋ ಹೇಳಿದ್ರು ಅವರೇನೇ ಹೇಳಿದ್ರು ಕೇಳಿಲ್ಲ ಸರಿ ಸರ್ ನಾ ಮತ್ತು ನಾವೇ ಬಂದು ತೊಗೊಂಡೋದ್ರಿ ಈ ಥರ ಆದ್ರೆ ಹೆಂಗೆ ಸರ್ ನಾವು ಮತ್ತು ನಿಮ್ಗೆ ಆರ್ಡ್ರ್ ಮಾಡಬೇಕಲ್ವಾ ಅವರೇನೆ ಹೇಳಿದ್ರು ಕೇಳಿಲ್ಲ ಮತ್ತು ಕೆಳಗಡೆ ಎಲ್ಲ ತುಂಬ ಜನ ನಿಂತುಕೊಂಡು ನೋಡಿದ್ರು ಆ ಯಪ್ಪ ಒಂಥರಾ ಮಾತಾಡಿದ್ರು ನಮ್ಗೆ ಮನೆಯಲ್ಲಿ ಮಕ್ಕಳು ಯಾರೂ ಇರಿಲ್ಲ ಅಂತ ಹೇಳಿದ್ರು ಅವರು ಕೇಳಲಿಲ್ಲ ಆದರು ಅವರು ಕೆಳಗಡೆ ನಿಂತ್ಕೊಂಡೆ ಮಾತಾಡಿದ್ರು ನಾವು ತಂದುಕೊಡಲ್ಲ ಹಾಗೆ ಹೀಗೆ ನೀವೇ ಬಂದು ತೊಗೊಂಡೋಗ್ರಿ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಸರ್ ನಮಗೆ ಹುಷಾರಿರಿಲ್ಲ ಅಂತ ನಾವು ಹೇಳಿದ್ರಿ ಕೂಡ ಅವ್ರು ಕೇಳಿಲ್ಲ ಆದರೆ ಈ ಥರ ಆದರೆ ಮತ್ತು ನಾವು ನಿಮಗೆ ಯಾವ ಥರ ಹಾರ್ಡ್ರ್ ಕೊಡೋದು ಮತ್ತು ಬೇರೆಯವರು ಇದೇ ಥರ ಆದರೆ ಪ್ರಾಬ್ಲಮ್ಮಾಗುತ್ತೆ ತುಂಬ ಜನ ಹಾರ್ಡ್ರ್ ಮಾಡ್ತಾರಲ್ವ ಈ ಥರ ಡೆಲ್ವರಿ ಬಾಯ್ಗಳಿಂದ ತುಂಬ ಕಸ್ಟಮರ್ಸ್ ನಿಮಗೆ ತಪ್ಪೋಗ್ತಾರೆ ಅದರಿಂದ ಸ್ವಲ್ಪ ನೋಡಿರಿ ಅವ್ರಿಗೆ ಹೇಳ್ರಿ ಯಾವ್ತರ ಮಾತಾಡಬೇಕು ಯಾವ್ತರ ಇರ್ಬೇಕು ನಾವು ಆರ್ಡ್ರ್ ಮಾಡಿರೋ ಪ್ಲೇಸ್ಗೆ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ಅವ್ರ್ ಎಲ್ಲ ಸರ್ವಿಸ್ ಚಾರ್ಜೆಲ್ಲ ಕೊಡ್ತಾರಲ್ವ ಆ ಥರಯೆಲ್ಲ ಹೇಳಿರಿ ನೋಡಿರಿ ಸರ್ ತುಂಬ ಸಹ ಬಿ ಅಸಹ್ಯವಾಗ್ ಬಿ ಇದ್ರಾಗೆ ಮಾತಾಡ್ತಾರವರು ಸ್ವಲ್ಪ ನೋಡಿ ಅವ್ರಿಗೆ ಹೇಳಿ